ನಮ್ಮ ತಲೆಮಾರಿಂದ ದಾಟಿ ಬಂದ ಅಡುಗೆ ಅಂತ ಅಂದರೆ ರಾಗಿಮುದ್ದೆ ಬಸ್ಸಾರು ಆ ಕಾಳಿನ ಒಗ್ಗರ್ಣೆ ಇದೇ ಆಗಿನ ಕಾಲದಲ್ಲಿ ಜಾಸ್ತಿ ಮಾಡ್ತಿದ್ದಿದ್ದ ಅಡುಗೆ ಅದನ್ನು ಬಿಟ್ಟರೆ ಜಾಸ್ತಿ ಆಗಿನ ಕಾಲದಲ್ಲಿ ಬೆಳ್ದಿದ್ದನ್ನೇ ಮಾಡ್ಕೊಂಡು ತಿನ್ನೋರು ಈ ನಮ್ಮ ಕಾಲದ ಥರ ಎಲ್ಲ ಅಂಗ್ಡಿಗೆ ಹೋಗಿ ಅದನ್ನು ತಗೋ ಬಂದು ಮಾಡಿಕೊಂಡೆಲ್ಲ ತಿಂತಿರಲಿಲ್ಲ ಆಗಿನ ಕಾಲ್ದಲ್ಲಿ ಅವ್ರು ಬೆಳ್ದಿದ್ದನ್ನೇ ಮಾಡ್ಕೊಂಡು ತಿಂತಾ ಇದ್ದಿದ್ದು ಜಾಸ್ತಿ ಏನೂ ಈಗಿನ ಕಾಲದಲ್ಲೆಲ್ಲ ಕೊಂಡ್ಕೊಂಡ್ ಬಂದು ತಿಂತೀವಲ್ಲ ಆ ಥರ ಅವಾಗಿನ ಕಾಲದಲ್ಲೆಲ್ಲ ತಿಂತಿರಲಿಲ್ಲ ಅವಾಗ ಮನೆಯಲ್ಲೇ ಕ ಸುಮಾರು ಅಂದರೆ ಐದು ಹತ್ತರಿಂದ ಹದಿನೈದು ಜನ ಇರ್ತಿದ್ದರು ಅವರೆಲ್ಲ ಒಟ್ಟಿಗೆ ಸೇರಿ ಒಂದು ಕುಟುಂಬದವ್ರೆಲ್ಲ ರಾಗಿನ ಬೆಳೆದು ಅದನ್ನು ನಮ್ಮ ಥರ ಇಲ್ಲೆಲ್ಲ ಅಂಗ್ಡಿಗೆ ಹೋಗ್ ಮಿಲ್ ಮಾಡಿಸ್ತೀವಲ್ಲ ಆ ಥರ ಎಲ್ಲ ಮಾಡಿಸ್ತಿರ್ಲಿಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಅದನ್ನು ಅಲ್ಲೇ ಕಲ್ಲು ಇರುತ್ತೆ ಆ ಕಲ್ಲಲ್ಲೇ ಪುಡಿ ಮಾಡಿಕೊಂಡು ರಾಗಿಮುದ್ದೆ ಮಾಡಿಕೊಂಡು ಮನೇಲೆ ಬೆಳ್ದಿದ್ದ ಕಾಳನ್ನು ತಂದು ಬೇಯಿಸಿ ಅದರಿಂದ ಆ ರಸನ ಬಸಿದು ಆ ಕಾಳನ್ನು ಒಗ್ಗರ್ಣೆ ಮಾಡಿಕೊಂಡು ಆ ಆ ಕಾಳನ್ನು ಬಸಿದು ಕಲ್ಲು ಇರ್ತಿತ್ತು ತಿರ್ವೋಕಲ್ಲು ಇವಾಗ ನಾವೆಲ್ಲ ಮಿಕ್ಶಿಲಿ ತಿರ್ಕೊತೀವಿ ಗ್ರೈಂಡ್ರಲ್ಲಿ ತಿರ್ಕೊತೀವಿ ಆದರೆ ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಮಿಕ್ಸಿ ಗ್ರೈಂಡರೆಲ್ಲ ಇರಲಿಲ್ಲ ಕಲ್ಲು ಒಳ್ಕಲ್ಲು ಅಂತ ಇತ್ತು ಆ ಒರ್ಳ್ಕಲ್ಲಲ್ಲಿ ತಿರುವಿ ಸಾಂಬಾರನ್ನ ಒಗ್ಗರ್ಣೆ ಒಗ್ಗರಣೆ ಸಹ ಹಾಕ್ತಿರಲಿಲ್ಲ ಅವ್ರಿನ ಅವಾಗ ಕಾಲದಲ್ಲೆಲ್ಲ ಜಾಸ್ತಿ ಆಯಿಲ್ಲೇ ಬಳಕೆ ಮಾಡ್ತಿರಲಿಲ್ಲ ಎಲ್ಲ ಬೆಳ್ದಿದ್ದ ಫುಡ್ ತಿಂತಿದ್ದರು ಅದಕ್ಕೆ ಆಗಿನ ಕಾಲದವ್ರೆಲ್ಲ ಚೆನ್ನಾಗಿರ್ತಿದ್ರು ಈಗ ನಮ್ಮ ಕಾಲದಲ್ಲೆಲ್ಲ ಜಂಕ್ ಫುಡ್ಡು ಆ ಫುಡ್ಡು ಈ ಫುಡ್ಡು ಎಲ್ಲ ಬಂದಿದೆ ನಾವೆಲ್ಲನೂ ಕೊಂಡ್ಕೊಂಡ್ ಬಂದೇ ತಿನ್ನೋದು ಈಗ ಯಾರೂ ಜಾಸ್ತಿ ಬೆಳೆಯಲ್ಲ ಆದ್ರೆ ಬೆಳೆದರೂ ಅದು ನಮಗೆ ಸರಿಯಾದ ರೀತಿಲಿ ನಮಗೆ ಸಿಗಲ್ಲ ಆದ್ರಿಂದ ಆಗಿನ ಕಾಲ್ದಲ್ಲಿ ಮಾಡ್ಕೊಂಡು ತಿಂತಿರೋದರಿಂದ ಅದು ನಮಗೆ ಸ್ವಲ್ಪ ಎನರ್ಜಿ ಥರ ಬರ್ತಿತ್ತು ಅಜ್ಜಿ ತಾತನ ಕಾಲದಲ್ಲಿ ಚೆನ್ನಾಗಿ ಮಾಡ್ಕೊಂಡು ತಿಂತಿದ್ದರು ಮನೇಲೆ ಮಾಡ್ಕೊಂಡು ತಿಂತಿದ್ದರು ಅವರೆಲ್ಲ ಬಳಕೆ ಮಾಡ್ತಿದಿದ್ದು ಮನೆಲಿರೋ ಪದಾರ್ಥ ಮನೆಲಿರೋ ವಸ್ತುನಷ್ಟೆ ಈಗೆಲ್ಲ ರಾಗಿನ ಮಿಲ್ ಮಾಡಿಸ್ಬೇಕು ಅಂತಂದರೆ ಎಲ್ಲ ಮಿಷಿನ್ಗಳಿಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ತಗೊ ಬರ್ತಾರೆ ಆದರೆ ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಆ ಥರ ಏನೂ ಇರಲಿಲ್ಲ ಕಲ್ಲಲ್ಲೇ ಒಂದು ಕಲ್ಲು ಇರುತ್ತೆ ಆ ಕಲ್ಲಲ್ಲೇ ತಿರ್ವಿ ತಿರ್ವಿ ಪುಡಿ ಮಾಡ್ಕೊಂಡು ಇಟ್ಟುಕೊಂಡು ಮಾಡ್ಕೊತಿದ್ದರು ಮನೇಲಿ ಬೆಳ್ದಿದ್ದ ಕಾಳ್ಗಳ್ನ ಉಪಯೋಗಿಸ್ತಿದ್ರು ಮನೆಲಿ ಬೆಳ್ದಿದ್ದ ಪದಾರ್ಥಗಳ್ನ ಉಪಯೋಗಿಸ್ಕೊತಿದ್ರು ಆದರೆ ನಮ್ಮಿನ ಈಗಿನ ಕಾಲದಲ್ಲಿ ಎಲ್ಲಾನು ಕೊಂಡ್ಕೊ ಬರಬೇಕು ಎಲ್ಲಾನು ಈಗ ಯಾರೂ ಜಾಸ್ತಿ ಬೆಳೆಯಲ್ಲ ರೈತ್ರು ಬೆಳ್ದು ಸಿಕ್ಕಿದರೂ ನಮಗೆ ಅದು ಸರಿಯಾದ ರೀತಿಲಿ ನಮ್ಗೆ ಸಿಗಲ್ಲ ಇವಾಗ ಬೆಳೀತಾ ಇರೋ ಬೆಳೆಗಳು ಸಹ ಆ ಗೊಬ್ಬರ ಈ ಗೊಬ್ಬರ ಅದು ಇದು ಅಂತ ಎಲ್ಲ ಹಾಕಿ ಎಲ್ಲ ಇದಾಗಿರುತ್ತೆ ಆದರೆ ಅಜ್ಜಿ ತಾತನ ಕಾಲದಲ್ಲಿ ಇದ್ಯಾವುದೂ ಇರಲಿಲ್ಲ ಮನೆ ಗೊಬ್ಬರ ಹಾಕ್ತಿದ್ದರು ಮನೆ ಕಸ ಹಾಕ್ತಿದ್ದರು ಅದನ್ನೇ ಉಪಯೋಗಿಸ್ತಿದ್ರು ಆದ್ರಿಂದ ಆಗಿನ ಆರೋಗ್ಯ ಚೆನ್ನಾಗಿ ಇರ್ತಿತ್ತು ಜಾಸ್ತಿ ವರ್ಷ ಬದುಕ್ತಿದ್ದರು ಈಗಿನ ಕಾಲದಲ್ಲಿ ಬರ್ಗರು ಜಂಕ್ ಫುಡ್ಡು ಪಾನಿಪುರಿ ಗೋಬಿ ಅದು ಇದು ಅಂತ ಎಲ್ಲ ಬಂದು ಈಗೆಲ್ಲ ಎಲ್ಲರ್ದೂ ಆರೋಗ್ಯ ಅರ್ಧ ದಿನಕ್ಕೆ ಹಾಳಾಗ್ತಿದೆ ಕೆಡ್ತಿದೆ ಇದಾಗ್ತಿದೆ ಆದ್ರಿಂದ ನಮ್ಮ ಅಜ್ಜಿ ಕಾಲದಲ್ಲಿ ಇದ್ದಿದ್ ಜನ್ಗುಳಿನ ಆಯಸ್ಸು ನಮಗೆ ಈಗಿನ ಕಾಲದಲ್ಲಿ ಆದರೂ ಸಿಗ್ತಾ ಇಲ್ಲ ಆ ಆರೋಗ್ಯವೂ ಬರ್ತಾ ಇಲ್ಲ ಅಲ್ಲಿ ತಿನ್ನಕ್ಕೂ ದುಡ್ಡನ್ ಖರ್ಚು ಮಾಡ್ತೀವಿ ಈ ಕಡೆ ಆಸ್ಪೆಟ್ಲಿಗೆ ಹೋದ್ರೆ ಆರೋಗ್ಯ ಸರಿ ಇಲ್ಲದ ಕಾರಣ ಅಲ್ಲೂ ಹೋಗಿ ಖರ್ಚು ಮಾಡ್ತೀವಿ ಆ ಕಡೆಯೂ ದುಡ್ಡು ವೇಶ್ಟ್ ಆಗುತ್ತೆ ಈ ಕಡೆಯೂ ದುಡ್ಡು ವೇಶ್ಟ್ ಆಗುತ್ತೆ ನಮ್ಮ ನಮ್ಮ ಅಜ್ಜಿ ಕ ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಈ ಚಿಕನ್ನು ಈ ಮಟನ್ನು ಯಾವುದನ್ನೂ ತಗೊ ಬರ್ತಿರಲಿಲ್ಲ ಮನೇಲೆ ಬೆಳೆದಿದ್ದು ಚಿಕನ್ನು ಅದು ನಾಟಿಕೋಳಿ ಅದನ್ನೇ ಕೊಯ್ದು ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಿದ್ದರು ಹಾಗೆ ಈಗಿನ ಕಾಲದಲ್ಲಿ ನಮಗೆಲ್ಲ ಇಂಜೆಕ್ಷನ್ ಚಿಕನ್ ಸಿಗುತ್ತೆ ಇಂಜೆಕ್ಷನ್ ಮಾಡಿದ ಚಿಕನ್ ಸಿಗುತ್ತೆ ಅದನ್ನು ತಗೋ ಬಂದು ತಿಂತೀವಿ ಅದಕ್ಕೋಸ್ಕರ ನಮ್ಮ ಅಜ್ಜಿ ಕಾಲ್ದಲ್ಲಿ ಮಾಡ್ತಿದ್ದಿದ್ದು ತಿಂತಿದ್ದರೆ ಇವಾಗ ರುಚಿ ಅದು ರುಚಿಯೇ ಬೇರೆ ಅವರು ವನ್ ಒಂದು ಸರ್ ದೊಡ್ಡ ತಪ್ಲಿಗೆ ನೀರಿಟ್ಟು ಹಸಿಟ್ ಹೊಯ್ಕೊಂಡ್ ಮುದ್ದೆ ಮಾಡ್ಕೊತಿದ್ರು ಅಂದರೆ ಅದೇ ಸುಮಾರು ಒಂದು ಹತ್ತು ಹದಿನೈದು ಜನಕ್ಕೆ ಆಗ್ತಿತ್ತು ಆ ಥರ ಮಾಡ್ತಿದ್ದರು ಆಗಿನ ಕಾಲದಲ್ಲೆಲ್ಲ ಈಗಿನ ಕಾಲದಲ್ಲೆಲ್ಲ ಒಬ್ರಿಗೆ ಮಾಡ್ಕೊಳೋ ಹೊತ್ತಿಗೆ ಸುಸ್ತಾಗುತ್ತೆ ಒಬ್ರು ಅದನ್ನು ಮಾಡ್ಕೊಳ್ಳೋದೂ ಇಲ್ಲ ಆಗ ಇದ್ದಿದ್ದ ರುಚಿ ಇವಾಗ ನಾವು ಮಾಡೋ ಅಡುಗೆಗೆ ಅದೇ ಥರ ಅಡುಗೆ ಮಾಡಿದರೂ ಬರಲ್ಲ ಇವಾಗ ಒಂದು ಖಾರ ಪುಡಿ ಮಿಲ್ ಮಾಡಿಸ್ಬೇಕು ಅಂದರೂ ನಾವು ಮಿಷಿನ್ಗೆ ಹೋಗ್ತಿವಿ ಒಂದು ಸಾಂಬಾರು ಪುಡಿ ಮಿಲ್ ಮಾಡಿಸ್ಬೇಕು ಅಂದರೂ ಮಿಷಿನ್ಗೆ ಹೋಗ್ತಿವಿ ಆದರೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಆ ಥರ ಇರಲಿಲ್ಲ ಮಿಲ್ ಮಾಡಿಸ್ಬೇಕು ಖಾರ ಪುಡಿ ಅಂದರೆ ಮನೇಲೇ ಕುಟ್ಟಿ ಕುಟ್ಟಿ ಪುಡಿ ಮಾಡ್ತಾ ಇದ್ದರು ಅದನ್ನ ಬಿಟ್ಟು ನಮ್ಮ ಥರ ಎಲ್ಲ ಮಿಷಿನ್ಗೆ ಕೊಡೋದು ಮಿಷಿನಲ್ಲಿ ಪುಡಿ ಮಾಡಿಸೋದು ಆ ಥರ ಎಲ್ಲ ಮಾಡ್ತಿರಲಿಲ್ಲ ನಮ್ಮ ಈಗಂತೂ ಫುಲ್ಲು ಎಲ್ಲ ಏನಿದ್ದರೂ ಮಿಷಿನಲ್ಲೇ ಅಕ್ಕಿ ಇದ್ದರೂ ಕುಟ್ಸಕ್ಕೆ ಹೋದ್ರು ಮಿಷಿನ್ನೇ ಸಾಂಬಾರು ಪುಡಿ ಬಿಡ್ಸಕ್ಕೆ ಹೋದ್ರು ಮಿಷಿನೇ ರಾಗಿ ಹಿಟ್ ರಾಗಿನ ಹಿಟ್ ಮಾಡ್ಸಕ್ಕೆ ಹೋದ್ರು ಮಿಷಿನೇ ಅಕ್ಕಿನ ಹಿಟ್ ಮಾಡ್ಸಕ್ಕೆ ಹೋದ್ರು ಮಿಷಿನೇ ಎಲ್ಲ ಬರಿ ಮಿಷಿನು ಮಿಷಿನು ಮಿಷಿನು ಆದರೆ ನಮ್ಮ ಅಜ್ಜಿ ತಾತರೆಲ್ಲ ಕೈಯಲ್ಲೇ ಬಳಕೆ ಮಾಡ್ತಿದ್ದರೂ ಕೈನ ಯೂಸ್ ಮಾಡಿ ಇದು ಮಾಡ್ತಿದ್ದರು ಈಗೆಲ್ಲ ಬರಿ ತಿಂದಿದ್ದನ್ನ ಅರ್ಗ್ಸೊದಕ್ಕೆ ವ್ಯಾಯಾಮ ಜಿಮ್ಮು ಯೋಗಾಸನ ಅದು ಇದು ಅಂತ ಮಾಡ್ತೀವಿ ಆದರೆ ಆಗಿನ ಕಾಲ್ದಲ್ಲಿ ನಮ್ಮ ತಾತ ನಮ್ಮ ಅಜ್ಜ ನಮ್ಮ ಮುತ್ತಾತ ಅಂಥವ್ರು ಇದರಲ್ಲೆಲ್ಲ ಈ ಜಿಮ್ಮು ಈ ವ್ಯಾಯಾಮ ಏನೂ ಇರಲಿಲ್ಲ ಊಟ ಮಾಡ್ತಿದ್ದರು ಮಾಡಿಕೊಂಡು ಎಲ್ಲ ಕೈನೇ ಬಳಕೆ ಮಾಡ್ತಿದ್ದರು ಹೊಲ್ದ್ ಹತ್ರಕ್ ಹೋಗ್ ಕೆಲಸ ಮಾಡ್ತಿದ್ದರು ಅವ್ರು ಯಾವ ಇದು ಇರ್ತಿರಲಿಲ್ಲ ಬೆಳಗ್ಗೆಯೂ ಮುದ್ದೆ ಊಟ ಮಾಡ್ತಿದ್ದರು ಮಧ್ಯಾಹ್ನನೂ ಮುದ್ದೆ ಅವ್ರಿನ ಕಾಲದಲ್ಲೆಲ್ಲ ಈ ಥರದ್ದು ಗೋಧಿದು ಇದು ಯಾವುದೂ ಇಲ್ಲ ಅಕ್ಕಿ ರಾಗಿ ಬಿಟ್ಟರೆ ಅದೂ ಅಕ್ಕಿಗಿಂತ ರಾಗಿಯೇ ಅತಿ ಹೆಚ್ಚು ಜಾಸ್ತಿ ರಾಗಿಯೇ ಜಾಸ್ತಿ ಅಕ್ಕಿಯೂ ಕಡಿಮೆ ಆಗಿನ ಕಾಲ್ದಲ್ಲಿ ಅಕ್ಕಿಯೂ ಇರ್ತಿರಲಿಲ್ಲ ಅಕ್ಕಿ ಬೇಕು ಅಂದರೆ ಬೆಯ್ಸಿ ಬಗ್ಗಿಸಿ ತಿನ್ನಬೇಕಿತ್ತು ಅದು ಬಿಟ್ಟರೆ ಫುಲ್ಲು ರಾಗಿಯೇ ರಾಗಿ ರೊಟ್ಟಿ ಗಂಜಿ ರಾಗಿ ಗಂಜಿ ಮಾಡ್ಕೊಂಡ್ ಕುಡೀತಿದ್ರು ರಾತ್ರಿ ಹೊತ್ತು ರಾಗಿ ಗಂಜಿ ಮಾಡಿಟ್ಟರೆ ಬೆಳಗ್ಗೆ ಎದ್ದು ಅದನ್ನ ಸ್ವಲ್ಪ ಕಪ್ಪು ಬೆಲ್ಲ ಮನೇಲೇ ಮಾಡಿದ ಬೆಲ್ಲ ಹಾಕೊಂಡು ಕುಡೀತಾ ಇದ್ದರು ಆರೋಗ್ಯ ಚೆನ್ನಾಗಿರ್ತಿತ್ತು ಆಗಿನ ಆಗ ಯಾವ ಶುಗರೂ ಬರ್ತಿರಲಿಲ್ಲ ಯಾವ ಬಿ ಪಿಯೂ ಬರ್ತಿರಲಿಲ್ಲ ಇವಾಗ ಬಿ ಪಿ ಶುಗರು ಎಲ್ಲ ಬರುತ್ತೆ ಏಕೆ ಅಂತ ಅಂದರೆ ವಾತಾವರ್ಣ್ದಲ್ಲಿ ಬೆಳ್ದಿದ್ದು ಸರಿಯಿಲ್ಲ ನಮ್ಮ ನಮ್ಮ ಆರೋಗ್ಯದ ಆಹಾರ ಪದ್ದತಿ ಸರಿಯಿಲ್ಲ ಇವಾಗ ಆಗಂದರೆ ತಿಂತಿದ್ದರು ಹೊಟ್ಟೆ ತುಂಬ ತಿಂತಿದ್ದರು ಆ ಕಮ್ಮಿ ಅಂದರೂ ಒಬ್ಬೊಬ್ಬರೇ ಎರಡು ಮುದ್ದೆ ಮೂರು ಮೂರು ಮುದ್ದೆ ಊಟ ಮಾಡ್ತಿದ್ದರು ಇವಾಗ ಒಂದು ಮುದ್ದೆ ಊಟ ಮಾಡೋ ಹೊತ್ತಿಗೆ ಸುಸ್ತಾಗುತ್ತೆ ಅವಾಗ ಊಟವೂ ಹಂಗೆ ಮಾಡ್ತಿದ್ದರು ಕೆಲ್ಸವೂ ಚೆನ್ನಾಗಿ ಮಾಡ್ತಿದ್ದರು ಬೆವರೂ ಹಂಗೆ ಇದಾಗ್ತಿತ್ತು ನಮ್ಮ ಅಜ್ಜಿ ತಾತ ಎಲ್ಲ ಚೆನ್ನಾಗಿರ್ತಿದ್ರು ಯಾವ ಕಾಯ್ಲೆಯೂ ಬರ್ತಿರಲಿಲ್ಲ ಅಸಿಡಿಟೀ ಶುಗರು ಬಿ ಪಿ ಅದು ಏನು ಅಂತಲೇ ನಮ್ಮ ತಾತ ನಮ್ಮ ಅಜ್ಜ ಅವ್ರಿಗೆ ಯಾವುದೂ ಇಂದಿನ ಕಾಲ್ದ ಇದು ತರಮ್ಮಾರುಗಳಿಗೆ ಇದ್ಯಾವುದೂ ಗೊತ್ತೇ ಇಲ್ಲ ಈಗಿನ ತಲೆಮಾರುಗಳಿಗೆ ಇಲ್ದಿದ್ದ ಕಾಯಿಲೆ ಎಲ್ಲ ಬಂದು ಸುತ್ತುಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಆಸ್ಪೆಟ್ಲ್ಗೆ ಹೋಗಿ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಅಂತೆ ಎಲ್ಲ ನುಂಗ್ತೀವಿ ಟ್ಯಾಬ್ಲೆಟ್ ನುಂಗ್ತೀವಿ ಜಿಮ್ ಹೋಗ್ತೀವಿ ಯೋಗಾಸನ ಮಾಡ್ತೀವಿ ವ್ಯಾಯಾಮ ಮಾಡ್ತೀವಿ ಆ ಫುಡ್ ಈ ಫುಡ್ಡು ಇದು ತಿನ್ನಬಾರ್ದು ಶುಗರ್ ಇದ್ದರೆ ಸ್ವೀಟ್ ತಿನ್ನಬಾರ್ದು ಬಿ ಪಿ ಇದ್ದರೆ ಉಪ್ಪು ತಿನ್ನಬಾರ್ದು ಅಂದ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ತೀವಿ ಆದರೆ ಆಗಿನ ಕಾಲದಲ್ಲಿ ಇದ್ಯಾವುದೂ ಇರಲಿಲ್ಲ ರಾಗಿಮುದ್ದೆ ನಾಟಿಕೋಳಿ ಸಾರು ಬಸ್ಸಾರು ಗಂಜಿ ಈ ಥರದ್ದೇ ಎಲ್ಲ ಜಾಸ್ತಿ ಆಗಿನ ಕಾಲದಲ್ಲಿ ಮಾಡ್ತಿದಿದ್ದು ಆ ಕಾಳನ್ನ ಬಸಿದು ಕಲ್ಲಲ್ಲೇ ರುಬ್ಬಿ ಮಾಡ್ಕೊಂಡು ತಿಂತಿದ್ದರೆ ಆಹಾ ಈಗಲೂ ತಿನ್ನೋಣ ಅನ್ನೋ ಥರ ಇರುತ್ತೆ ಅದು ಅಡುಗೆ ಆದರೆ ಈಗಿನ ಕಾಲದಲ್ಲೆಲ್ಲ ಆಗ ಆಗ್ಲರೆ ಈಗ ಮಾಡಿದರೂ ಕೂಡ ಆ ರುಚಿ ಇವಾಗ ಬರಲ್ಲ ಏಕೆ ಅಂದರೆ ಆಗಿನ ಕಾಲದಲ್ಲಿ ಎಲ್ಲ ಬೆಳಿತಿದ್ದಿದ್ದು ಪದಾರ್ಥ ಎಲ್ಲ ಮನೆ ಗೊಬ್ಬರ ಹಾಕಿ ಎಲ್ಲ ಇದು ಮಾಡ್ತಿದ್ದರು ಆದರೆ ಇವಾಗ ಆ ಥರದ್ದು ಯಾವುದೂ ಇಲ್ಲ ಯಾವ ಮನೆ ಗೊಬ್ಬರನೂ ಹಾಕಲ್ಲ ಈಗ ಯಾವುದೋ ಒಂದು ಕಂಪ್ನಿ ರೆಡಿ ಮಾಡಿದ ಗೊಬ್ಬರ ತಂದು ಹಾಕ್ತರೆ ಆವಾಗಲೂ ಬೆಳೆದು ಇವಾಗ ಆ ಟೇಶ್ಟು ಬರಲ್ಲ ಅವಾಗಿದ್ದೇ ಒಂಥರ ಇತ್ತು ಇವಾಗಿದ್ದೇ ಒಂಥರ ಇದೆ ಈಗ ಪ್ರತಿಯೊಂದನ್ನೂ ಎಲ್ಲಾನು ದುಡ್ಡು ಕೊಟ್ಟು ನಾವು ತರಬೇಕು ಮಾಡ್ಕೊಂಡು ತಿನ್ನಬೇಕು ಈಗ ಬರಿ ದುಡ್ಡು ಕೊಟ್ಟರೆ ಫುಡ್ ಬರುತ್ತೆ ಆಗಿನ ಕಾಲದಲ್ಲೆಲ್ಲ ದುಡ್ಡು ಕೊಟ್ಟರೆ ಆಗ ದುಡ್ಡೇ ಇಲ್ಲ ಆಗ ಮ ಬೆಳಿತಿದ್ದರು ತಿಂತಿದ್ದರು ಈಗೆಲ್ಲ ದುಡ್ಡು ಕೊಟ್ಟು ತಂದು ತಿಂದು ಆಹಾರ ಹಾಳ್ ಮಾಡ್ಕೊಳೋದಲ್ದೆ ಆರೋಗ್ಯ ಹಾಳು ಮಾಡ್ಕೊಳೋದಲ್ಲದೆ ಈ ಕಡೆ ಆಸ್ಪೆಟ್ಲುಗೂ ದುಡ್ಡನ್ನೂ ಕಟ್ಟಬೇಕು ಇಲ್ದಿದ್ದ ಕಾಯಿಲೆ ಎಲ್ಲ ಬಂದು ಇದಾಗುತ್ತೆ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಅಂತ ತಗೊಳ್ಳೋದು ಕೆಲಸ ಮಾಡಲ್ಲ ಯಾವುದೋ ಫುಡ್ ತಿನ್ನೋದು ಜಂಕ್ ಫುಡ್ಡು ಆ ಫುಡ್ಡು ಈ ಫುಡ್ಡು ಅಂತ ಗೋಬಿ ಮಂಚುರಿ ಪಾನಿಪುರಿ ಸಾಸ್ಗಳು ಆ ಸಾಸ್ಗಳು ಆ ವಿನಿಗರು ಅದೆಲ್ಲ ಕೆಮಿಕಲ್ ಹಾಕ್ ಮಾಡಿರೋ ಅಂಥ ಪದಾರ್ಥಗಳು ಅವನ್ನೆಲ್ಲ ತಿನ್ನೋದು ಅದರಿಂದ ನಮ್ಮ ಆರೋಗ್ಯವೂ ಹಾಳಾಗುತ್ತೆ ಆದ್ದರಿಂದ ನಮ್ಮ ಅಜ್ಜ ತಾತ ತಲೆಮಾರುಗಳಿಂದ ಮಾಡ್ಕೊಂಡು ಬಂದಿರೋ ರಾಗಿಮುದ್ದೆ ರಾಗಿನ ಮನೇಲೇ ಮಾಡಿಕೊಂಡು ರಾಗಿಮುದ್ದೆ ಬಸ್ಸಾರು ನಾಟಿಕೋಳಿ ಸಾರು ತಿಂದರೆ ಅದೊಂಥರ ಏನೋ ಒಂಥರ ಖುಷಿ ಆಗಿನ ಕಾಲದ ನಮ್ಮ ಅಜ್ಜಿ ನಮ್ಮ ತಾತ ಮಾಡಿದ್ದೆಲ್ಲ ಅಡುಗೆ ಎಲ್ಲ ತಿಂದರೆ ಏನೋ ಒಂಥರ ಖುಷಿ ಸಿಗುತ್ತೆ ಚೆನ್ನಾಗಿರತ್ತೆ ಆದರೆ ಈಗೆಲ್ಲ ಇದ್ಯಾವುದೂ ಇಲ್ಲ ಆದ್ದರಿಂದ ನಮ್ಮ ನಮ್ಮ ಅಜ್ಜಿ ತಾತ ತಲೆಮಾರುಗಳಿಂದ ಬಂದಿರೋ ಅಡುಗೆ ಅಂತಂದರೆ ರಾಗಿಮುದ್ದೆ ನಾಟಿಕೋಳಿ ಸಾರು ಬಸ್ಸಾರು ಉಪ್ಪುಸಾರು ಹುರುಳಿಕಾಳು ಉಪ್ಸಾರು ಮಾಡ್ತಿದ್ದರು ಮತ್ತು ಅವರೇಕಾಳು ಬಸ್ಸಾರು ತೊಡ್ನೆಕಾಳು ಅಂದರೆ ಅಲಸಂಡೆ ಕಾಳು ಅದನ್ನು ಮನೆಲಿ ಬೆಳಿತಿದ್ದಿದ್ದೇ ಜಾಸ್ತಿ ನಮ್ಮ ಅಜ್ಜಿ ತಾತ ಎಲ್ಲ ಮಾಡ್ತಿದ್ದಿದ್ದು ಯಾವುದೂ ಹೊರಗಡೆಯಿಂದ ಅವರು ಕೊಂಡ್ಕೊ ಬರ್ತಿರ್ಲಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮನೇಲೆ ಬೆಳಿತಿದ್ದರು ಕಾಳುಗಳನ್ನೂ ಆಗ ಬೇಕಾದಷ್ಟು ಮನೇಲೆ ಬೆಳಿತಿದ್ದರು ಮನೇಲೆ ಬೇಳೆ ಮಾಡಬೇಕು ಅಂತಂದರೆ ಮನೇಲೆ ಕಲ್ಲಿರೋದು ಮನೇಲೆ ಬೇಳೆ ಮಾಡ್ತಿದ್ದರು ಅದನ್ನು ಮಾಡಿಕೊಂಡು ಮನೇಲೆ ತಿಂತಿದ್ದರು ಯಾವುದೂ ತೊಂದರೆ ಆಗ್ತಿರಲಿಲ್ಲ ಆದರೆ ಇವಾಗಂತೂ ಆ ಥರ ಇಲ್ಲ ಅವರ ಆರೋಗ್ಯ ನಮ್ಗೆ ಇವಾಗ ಬರಲ್ಲ ಅವರು ಮಾಡ್ತಿದ್ದದ್ದೇ ಜಾಸ್ತಿ ಬಸ್ಸಾರು ರಾಗಿಮುದ್ದೆ ಉಪ್ಪುಸಾರು ಹುರುಳಿಕಾಳು ತರಕಾರಿ ಮನೆಲಿ ಬೆಳ್ದಿದ್ದ ತರಕಾರಿ ಸಾಂಬಾರು ಮಾಡ್ತಿದ್ದರು ಹಲ್ಸಿನ್ಕಾಯಿ ತಿಂತಿದ್ದರು ಪ್ರೋಟಿನ್ ಅಂಶ ಇರೋದನ್ನು ಜಾಸ್ತಿ ತಿಂತಿದ್ದರು ಆದರೆ ಈಗೆಲ್ಲ ಆ ಥರ ಇಲ್ಲ ನಮ್ಮ ಕಾಲ್ದಲ್ಲಿ ಈಗಿನ ಕಾಲ್ದಲ್ಲಿ ಒಂಥರ ಆಗಿನ ಕಾಲದ್ದೇ ಒಂಥರ ಆದ್ದರಿಂದ ಆಗಿನ ಕಾಲದ ಜೀವ್ನವೇ ಚಂದ ಈಗಿನ ಕಾಲದ ಜೀವನಕ್ಕಿಂತ